ಹಲೋ ನಮಸ್ತೆ ಸರ್ ಇದೆ ನಂಬರ್ ಇಂದ ನಾನು ಆರ್ಡರ್ ನಂಬರ್ ಸವೆಂಟಿಯಲ್ಲಿ ನಾನು ಊಟವನ್ನು ಆರ್ಡರ್ ಮಾಡಿದ್ದೆ ಅರ್ಧ ಘಂಟೆ ಮುಂಚೆ ನಾನು ಪನ್ನೀರ್ ಬಟರ್ ಮಸಾಲ ಚಪಾತಿ ಮತ್ತೆ ಪನ್ನೀರು ಫ್ರೈಡ್ ರೈಸ್ ಈ ರೀತಿ ಊಟ ಆರ್ಡರ್ ಮಾಡಿದ್ದೀನಿ ನೋಡಿ ಸರ್ ಅದಕ್ಕೆ ನನಗೆ ಮಿಲ್ಕ್ ಶೇಕು ಮತ್ತೆ ನನಗೆ ಜ್ಯೂಸ್ ಆರ್ಡರ್ ಮಾಡಿರಲಿಲ್ಲ ನಾನು ಆದ್ದರಿಂದ ದಯವಿಟ್ಟು ಈ ನಾನು ಮುಂಚೆ ಆರ್ಡರ್ ಮಾಡಿದ ಫುಡ್ಡಿಗೇನೆ ಈ ಮಿಲ್ಕ್ ಶೇಕು ಮತ್ತೆ ಮ್ಯಾಂಗೋ ಜ್ಯೂಸ್ನ ನನಗೆ ನೀವು ಸೇರಿಸಿಕೊಡಿ ಸೇರಿಸಿ ನನಗೆ ನಾನು ನಾನು ಕೊಟ್ಟಿರೋ ಅಡ್ರೆಸ್ಸಿಗೆ ಕಳಿಸಿ ಸರ್ ನಾನು ಅಲ್ಲೆ ಅಮೌಂಟ್ ಪೇ ಮಾಡ್ತೀನಿ ಥ್ಯಾಂಕ್ ಯು ಸರ್